ಕನ್ನಡದ ಬರಹಗಾರರಲ್ಲಿ ನನಗೆ ಎಸ್ ಎಲ್ ಭೈರಪ್ಪ ಬಹಳ ಅಚ್ಚುಮೆಚ್ಚಿನ ಕಥೆಗಾರ ಕಾದಂಬರಿಕಾರ ಮತ್ತು ಬರಹಗಾರ ಅವರು ಕಥೆಗಳನ್ನು ಬರೆಯುವಾಗ ತೀರಾ ಜೀವನಕ್ಕೆ ಹತ್ತಿರವಾದಂಥ ಸನ್ನಿವೇಶಗಳು ನಮ್ಮ ಕಣ್ಣೆದ್ರಿಗೇ ನಡಿತಾ ಇದೆ ಆ ಸನ್ನಿವೇಶಗಳು ಅನ್ನುವಂಥ ಭಾವನೆ ನಮ್ಮಲ್ಲಿ ಇವತ್ತಿಗೂ ಮೂಡ್ತದೆ ಅವರ ಅತ್ಯಂತ ಹೆಚ್ಚಿನ ನನ್ನ ಮನಸ್ಸನ್ನು ಸೂರೆಗೊಂಡ ಪುಸ್ತಕ ಅಂದರೆ ತಬ್ಬಲಿಯು ನೀನಾದೆ ಮಗನೇ ಅಂತ ಅದು ಅವರು ಬರೆದಿರೋದು ಒಂದು ಹಸುವಿನ ಮೇಲೆ ಹಸು ಹಾಲು ಕೊಡೋದ್ರಿಂದ ಮಕ್ಕಳು ಆಹಾರ ಸಿಗ್ತದೆ ಹಸುನ ಪೂಜ್ಯವಾಗಿ ಕಾಣಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಬ್ಬಲಿಯು ನೀನಾದೆ ಮಗನೇ ಅಂತ ಬರೆದ್ರು ಅದು ಚಲನಚಿತ್ರವಾಗಿ ಕೂಡ ಈಚೆಗೆ ಬಂತು ಬಹಳ ಯಶಸ್ಸನ್ನ ಕಾಣ್ತು ಆಮೇಲೆ ಮುಂದಿನ ದಿನಗಳಲ್ಲಿ ಒಂದು ವಂಶವೃಕ್ಷ ಅಂತ ಬಂತು ವಂಶವೃಕ್ಷದಲ್ಲಿ ಯಾವುದೋ ಒಂದು ಕೋಮಿನ ಯಾವುದೋ ಒಂದು ಜಾತಿಯ ಒಂದು ಅವಹೇಳನಕರ ಅಂತ ಹೇಳಿ ಒಂದಿಷ್ಟು ಪ್ರಾರಂಭದಲ್ಲಿ ಹೆಚ್ಚಿನ ಅದ್ರ ಬಗ್ಗೆ ವಿರೋಧ ಬಂತು ಆದರೆ ಮನುಷ್ಯ ಸಹಜವಾದಂತಹ ಒಂದು ಮನುಷ್ಯ ಸಹಜವಾದಂತಹ ಒಂದು ವೀಕ್ನೆಸ್ ಅಂತ ಹೇಳ್ಬೌದು ಕನ್ನಡದಲ್ಲಿ ಅದರ ಏಕ್ದಂ ನನ್ಗೆ ಬರೋಲ್ಲ ಕನ್ನಡ ಅದು ಆ ವೀಕ್ನೆಸ್ ಏನೇನಿದೆ ಅನ್ನೋದನ್ನು ಆ ವಂಶವೃಕ್ಷದಲ್ಲಿ ಕೇಳ್ತಾ ಬಂತು ನಂತರದಲ್ಲಿ ಅವರನ್ನ ಅವರು ನನಗೆ ತುಂಬ ಇಷ್ಟವಾಗಿದ್ದು ಯಾವುದು ಅಂದರೆ ಧರ್ಮಶ್ರೀ ಅಂತ ಧರ್ಮಶ್ರೀ ಅನ್ನೋ ಪುಸ್ತಕ ಹೆಚ್ಚಿನ ಪ್ರಖ್ಯಾತಿ ಪಡೀತು ಯಾವುದೊ ಒಂದು ಸಂಘಟನೆಯಲ್ಲಿ ಒಬ್ಬ ಇರ್ತಾನೆ ಆ ಸಂಘಟನೆಯಿಂದ ಅವನು ಸಾಕಷ್ಟು ಜನನ್ನ ಅವರನ್ನ ಸುತ್ತಮುತ್ಲ ಜನನ್ನ ಅವ್ನು ಹೆಚ್ಚಿನ ರೀತಿಯಲ್ಲಿಅವ್ರನ್ನ ಬದಲಾವಣೆ ಮಾಡ್ತಾನೆ ಈ ಬದಲಾವಣೆ ಮಾಡೋದ್ರಿಂದ ಏನಾಯಿತು ಅಂದರೆ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಆಯಿತು ಜೀವನದ ನೈತಿಕತೆ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಮೊರಲ್ಲ ಮೊರಲ್ ಚೇಂಜ್ ಆಯಿತು ಆ ನೈತಿಕತೆ ಚೇಂಜ್ ಆಯಿತು ನೈತಿಕವಾದ ಮಟ್ಟ ಚೇಂಜ್ ಆಯಿತು ಹಾಗಾಗಿ ಎಸ್ ಎಲ್ ಭೈರಪ್ಪನವರ ಇಡೀ ಪುಸ್ತಕಗಳನ್ನ ಹೆಚ್ಚು ಕಡಿಮೆ ಸುಮಾರು ಹನ್ನೊಂದು ಪುಸ್ತಕಗಳ್ ಓದಿದ್ದೀನಿ ಓದೋದಷ್ಟೇ ಅಲ್ಲ ನಾನು ಸಮಾರಂಭಗಳಿಗೆ ಅದನ್ನೆಲ್ಲ ತಗೊಂಡೋಗಿ ಆ ಪುಸ್ತಕಗಳನ್ನ ಪ್ರಸೆಂಟ್ ಮಾಡಿದ್ದೀನಿ ನನ್ನ ಹೆಂಡತಿ ನಗೋಳು ಏನೇ ನೀ ಇಲ್ಲಿ ಏನು ನೀವು ಪುಸ್ತಕ ಕೊಡೋದು ಏನು ಸ್ಕೂಲಾ ಅಂತ ನಾನು ಸ್ಕೂಲ್ ಅಲ್ಲಮ್ಮ ಪುಸ್ತಕದಲ್ಲಿ ಹೆಚ್ಚಿನ ಒಂದು ವಿಷಯ ಇರುತ್ತೆ ಅದು ತಿಳ್ಕೊಬೇಕು ನೀನು ಹೇಳೋ ಥರ ಯಾವ್ದೋ ಒಂದು ಗಡಿಯಾರನೋ ಯಾವುದೋ ಒಂದು ಹೂವಿನ ಕುಂಡಾನೋ ಕೊಟ್ಟರೆ ಏನು ಸಿಗತ್ತೆ ಆ ಥರ ನೂರು ಜನ ಕೊಟ್ಟಿರ್ತಾರೆ ಹಾಗಾಗಿ ನಾನು ಹೆಂಡತಿ ಹತ್ತಿರ ಸ್ವಲ್ಪ ವಿರೋಧನೇ ಕಟ್ಕೊಳ್ತಾ ಇದ್ದೆ ನಾನು ಆದ್ರೂ ನಾನು ಎಲ್ಲ ಸಮಾರಂಭಗಳಿಗೆ ಪುಸ್ತಕಗಳನ್ನ ಕೊಡುವೆ ಒಂದು ಎರಡು ಅಥವಾ ಹೆಚ್ಚಿನ ಹಣ ಇರುವಂಥದ್ದಾದ್ರೆ ಒಂದೇ ಪುಸ್ತಕ ಕೊಡುವೆ ಆಮೇಲೆ ನೇರವಾಗಿ ನಾನಿಷ್ಟಪಟ್ಟಿದ್ದು ಇನ್ನೊಂದು ಪುಸ್ತಕ ಅಂದರೆ ಎಚ್ ನರಸಿಂಹಯ್ಯ ಅಂತ ಅವರು ಮೂಢನಂಬಿಕೆಗಳ ಬಗ್ಗೆ ಬರೆದ್ರು ಮೂಢನಂಬಿಕೆಗಳು ಮನುಷ್ಯನಲ್ಲಿ ಸೂಪರ್ಸ್ಟಿಶನ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ಎಷ್ಟು ಮನುಷ್ಯನಲ್ಲಿ ಆಳವಾಗಿ ಬೇರೂರಿದೆ ಅಂದರೆ ಅವನು ಸಂದ ಸ್ವಂತ ತನ್ನ ವ್ಯಕ್ತಿತ್ವನೇ ಮರ್ತು ಬಿಡ್ತಾನೆ ತಾನು ದುಡಿಬೇಕು ತಾನು ಜೀವನ ಮಾಡಬೇಕು ತನ್ನ ದುಡ್ಡಲ್ಲಿ ಅವ್ನು ಜೀವನ ಮಾಡಬೇಕು ಅನ್ನುವಂಥ ಎಲ್ಲ ವಿಷಯ ಮರ್ತು ಬಿಡ್ತಾನೆ ಕೊನೇಗೇನ್ಮಾಡ್ತಾನೆ ಅವನು ಈ ಮೂಢನಂಬಿಕೆಗಳ್ಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಆಡಿಸುತ್ತೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಹಾಳು ಮಾಡತ್ತೆ ಇನ್ನೊಬ್ಬ ಯಾರೋ ಮಾಟ ಮಾಡ್ತಾನೆ ಮಂತ್ರ ಮಾಡ್ತಾನೆ ಅನ್ನೋ ಅಂಥ ಒಂದು ಭಾವ್ನೆ ಅವರಲ್ಲಿ ಜನರು ಮೂಡಿತು ಇದನ್ನು ಸಂಪೂರ್ಣವಾಗಿ ಅವರು ತೆರೆದ ಮನ ಅಂತ ಒಂದು ಪುಸ್ತಕ ಬರೆದ್ರು ಎಚ್ ನರಸಿಂಹಯ್ಯ ಅಂತ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಸಂಸ್ಥಾಪಕರಲ್ಲಿ ಒಬ್ಬರವ್ರು ಹೆಚ್ಚಿನ ಒಂದು ಆಸಕ್ತಿಯಿಂದ ವಿದ್ಯಾಭ್ಯಾಸದ ಮಾಡಿದ್ರು ಭಾಳ ಸರಳವಾಗಿದ್ದರು ಅವ್ರ ಜೀವಮಾನ ಪರ್ಯಂತ ಒಂದು ದಟ್ಟಿ ಪಂಚೆ ಒಂದು ಶರ್ಟನ್ನ ಮಾತ್ರ ಅವರು ಟವಲ್ ಮೇಲೊಂದು ಹೆಗಲು ಹೆಗಲ ಮೇಲೊಂದು ಟವಲ್ ಹಾಕ್ಕೊಂಡು ಓಡಾಡೋರು ಇಂತಹ ಒಂದು ವ್ಯಕ್ತಿತ್ವದ ಮನುಷ್ಯ ಬಹಳಷ್ಟು ಪುಸ್ತಕಗಳನ್ನು ಓದಿರೋರು ತುಂಬ ಸರಳ ಜೀವಿ ಇವತ್ತಿಗೂ ನ್ಯಾಷನಲ್ ಕಾಲೇಜು ಬಸ್ವನ್ಗುಡಿಲಿ ಇರೋಂಥದು ಹೆಚ್ಚಿನ ಪ್ರಸಿದ್ದಿ ಪಡಿಬೇಕಾರೆ ನರಸಿಂಹಯ್ಯನೋರೇ ಕಾರಣ ಇವತ್ತಿಗೂ ಅವ್ರನ್ನ ನೆನೆಯೋರಿದ್ದಾರೆ ಅದ್ರೊಳಗೆ ನಾನೂ ಒಬ್ಬ ಅವರ ನಾನು ಅವರು ತೀರಿ ಹೋದಾಗ ಹೆಚ್ಚಿನ ದುಃಖ ಪಟ್ಟಿದ್ದು ನಾನು ಆ್ಯಕ್ಚುಲಾಗಿ ಅವರ ಶರೀರದ ಮುಂದೆ ನಾನು ಅತ್ತುಬಿಟ್ಟೆ ಆ್ಯಕ್ಚುಲಾಗಿ